ಹಾಂ ಮ್ಯಾಮ್ ಲೈಬ್ರೆರಿನಾ ಮ್ಯಾಮ್ ನಾವು ಎಮ್ ಎಸ್ಸಿ ಮ್ಯಾತ್ಸ್ ತಗೊತಿರೋದು ನಮಗೊಂದು ಮ್ಯಾತಮೆಟಿಕ್ಸ್ದು ಬುಕ್ ಬೇಕಿತ್ತು ನಾವು ಎಮ್ ಎಸ್ಸಿ ಹಾಂ ಹಾಂ ಮ್ಯಾಮ್ ಯಾವಾಗ ಎಷ್ಟು ದಿನ ನಾವು ಇಟ್ಕೊಬೌದು ಮತ್ತು ರಿಟರ್ನ್ ಯಾವಾಗ ಕೊಡಬೇಕು ಹಾಂ ಹಾಂ ಹಾಂ ಹಾಂ ಹೌದು ಹಾಂ ಕಾಲ್ ಮಾಡ್ಬಿಟ್ಟು ನಾನು ಬರ್ತೀನಿ ಮ್ಯಾಮ್ ಒಂದು ಎರಡು ದಿನ ಬಿಟ್ಟು ಬರ್ತೀನಿ ಹಾಂ

ಹಾಂ ಆ ದಿನದ ಒಳಗಡೆ ತಂದು ಕೊಡಬೇಕಾ

ಹಾಂ ಸರಿ ಅದ್ರ ಒಳಗಡೆನೆ ರಿಟರ್ನ್ ಮಾಡ್ತೀವಂತೆ ಯಾವಾಗ ಬಂದ್ರೂನು ಇರ್ತೀರಾ ಅಲ್ವಾ

ಹ್ಞೂ ಸರಿ ಹಾಂ ಸರಿ ಸರಿ ಹಾಂ ಸರಿ ಆಯಿತು ಹಾಂ ಸರಿ ಹಾಂ ತ್ಯಾಂಕ್ ಯು